ನೀರಿನ ಬಗ್ಗೆ ಹೇಳೋದು ಅಂಥೇಳಿದ್ರೆ ನಮ್ಮ ಈ ಒಂದು ನೀರಿನ ಅಭಾವ ಅಂಥೇಳಿದ್ರೆ ಬರಗಾಲ ಬರುವ ಸಮಯ ಅಂದರೆ ನೀರಿಗೆ ಒಂದು ಮೇ ಏಪ್ರಿಲ್ ಮೇ ಸಮಯದಲ್ಲಿ ಈ ರೀತಿಯಲ್ಲಿ ನಮಗೆ ನೀರಿನ ಅಭಾವ ತುಂಬ ಉಂಟಾಗ್ತಿತ್ತು ಹಾಗಿರುವಾಗ ನಮಗೆ ಇಲ್ಲಿ ದಿನಕ್ಕೆ ಅಂದರೆ ಎರಡು ಸಲ ಬೆಳಗ್ಗೆ ಮತ್ತು ಸಂಜೆ ನೀರು ಈ ಸರ್ಕಾರದ ನಲ್ಲಿಯಿಂದ ಬರ್ತಿತ್ತು ಹಾಗಿರುವಾಗ ಅಂದರೆ ಆ ಸಮಯದಲ್ಲಿ ಏಪ್ರಿಲ್ ಮೇ ಸಮಯದಲ್ಲಿ ತುಂಬ ಒಂದು ನೀರಿನ ಅಭಾವ ಇರ್ತದೆ ಆ ಸಮಯದಲ್ಲಿ ನಾವು ನೀರಿಗೆ ತುಂಬ ಒಂದು ಪರಿಶ್ರಮ ಪಡ್ತೇವೆ ಅಂಥೇಳಿದ್ರೆ ನಮ್ಮ ಹತ್ತಿರದಿರುವ ಬಾವಿಗಳು ಇವೆಲ್ಲ ಬತ್ತಿ ಬತ್ತಿ ಹೋಗ್ತಿರ್ತವೆ ನಾವು ಒಂದು ಒಂದು ಒಂದು ಸರ್ಕಾರ ಬಾವಿಯಲ್ಲಿ ಒಂದು ನಾಲ್ಕೈದು ಮನೆಯವರು ನೀರು ಉಪಯೋಗ್ಸ್ತಿದ್ದಿದ್ದ ಆ ಸಮಯದಲ್ಲಿ ನಮಗೆ ನೀರಿನ ಒಂದು ಅಭಾವ ಎಷ್ಟು ಅಂದರೆ ತುಂಬ ಒಂದು ಇದು ಕಾಣ್ತದೆ ಅಭಾವ ಕಾಣ್ತಿತ್ತು ಹೀಗಿರುವಾಗ ನಾವು ಏಪ್ರಿಲ್ ಮೇ ಇದರಲ್ಲಿ ನಾವು ನೀರನ್ನು ತುಂಬ ಒಂದು ಮಿತವಾಗಿ ಬಳಸಿ ಬಳಸಿ ಬಳಸ್ಬಾ ಬಳಸುವ ಪರಿಸ್ಥಿತಿಯಲ್ಲಿ ನಾವು ಇರ್ತಿತ್ತು ಹಾಗಿರುವಾಗ ನಾವು ನೀರನ್ನು ಒಂದು ಮಿತ ಹಾಗು ಹಿತವಾಗಿ ಬಳಸುವುದರಿಂದ ನಮ್ಮ ಜೀವನದ ಮೇಲೆ ತುಂಬ ಪರಿಣಾಮವನ್ನು ಆ ಸಮಯದಲ್ಲಿ ಬೀರ್ತಿತ್ತು ಹೀಗಿರುವಾಗ ನಾವು ಈಗ ಮಳೆಗಾಲ ಸ್ವಲ್ಪ ಸರಿಯಾಗಿ ಮಳೆ ಸ ಬರ್ತಿರಲ್ಲ ಬರುವುದಿಲ್ಲ ಈ ವಾತಾವರಣದ ಒಂದು ಏರಿಳಿತದ ಮೇಲೆ ಹಾಗಿರುವಾಗ ನೀರಿನ ಒಂದು ಅಭಾವ ನಮ್ಮ ಊರಲ್ಲಿ ತುಂಬ ಉಂಟು ಈಗ ನಮಗೆ ಗೌರ್ಮೆಂಟ್ನಿಂದ ಒಂದು ಸರ್ಕಾರದ ರೀತಿಯಲ್ಲಿ ನಮಗೆ ಮನೆ ಮನೆಗೆ ನಲ್ಲಿಯನ್ನು ಹಾಕಿದ್ದಾರೆ ಈ ನಲ್ಲಿ ಮನೆ ಮನೆಗೆ ಹಾಕಿದ್ದ ಹಾಕಿದ್ದ ಹಾಕಿದ್ದರಿಂದ ನಮಗೆ ಈ ಒಂದು ನೀರಿನ ಅಭಾವ ಈಗ ಮೊದಲಿನ ಹಾಗೆ ಗೊತ್ತಾಗ್ತಿಲ್ಲ ಆದರೂ ಸಹ ನಮಗೆ ವಾರದಲ್ಲಿ ಮೊದಲು ವಾರದಲ್ಲಿ ಮೂರು ದಿವಸ ನೀರು ಬರ್ತಿತ್ತೆಂದ್ರೆ ನಾವು ಒಂದು ದಿವಸ ಬಿಟ್ಟು ಒಂದು ದಿವಸ ಬಿಟ್ಟು ಹೀಗೆ ವಾರದಲ್ಲಿ ಆರು ದಿವಸ ನೀರು ಬರ್ತಿರಲಿಲ್ಲ ಈಗ ಒಂದು ನೀರಿನ ಅಭಾವ ಸ್ವಲ್ಪ ಕಡಿಮೆ ಇದೆ ಅಂದರೆ ನಮಗೆ ಈಗ ವಾರದಲ್ಲಿ ಈಗ ಪ್ರತಿ ದಿವಸ ಸ ನೀರು ಬರ್ತಾ ಉಂಟು ಈಗ ಅಂದರೆ ಇನ್ನು ಏಪ್ರಿಲ್ ಮೇ ಮತ್ತು ಈ ಒಂದು ಸೀಸನ್ನಲ್ಲಿ ಸ್ವಲ್ಪ ನೀರಿನ ಮಟ್ಟ ಇಳೀತಾ ಇರುವುದ್ರಿಂದ ನೀರು ನಮಗೆ ತುಂಬ ಒಂದು ಅಂದರೆ ಹೇಳಿ ಕಡಿಮೆ ರೀತಿಯಲ್ಲಿ ಬರ್ತದೆ ಹಾಗಿರುವಾಗ ನಮ್ಮ ಅಕ್ಕಪಕ್ಕದ ಬಾವಿಗಳಲ್ಲಿ ಸಹ ತುಂಬ ಕಡಿಮೆ ನೀರು ಇರ್ತಾ ಇರೋದ್ರಿಂದ ನಮಗೆ ನೀರಿನ ಅಭಾವ ಈಗ ಆಗ್ತಾ ಬರ್ತಾ ಉಂಟು ಮತ್ತೆ ಈಗ ಮೊದಲಿನ ರೀತಿಯಲ್ಲಿ ಮಲೆ ಸಹ ಹಾಗೆ ಮೊದಲು ನಮಗೆ ಮಳೆಗಾಲದಲ್ಲಿ ಅಂದರೆ ಒಂದು ಜೂ ಎಪ್ ಮೇ ಇಂದ ಒಂದು ಡಿಶೆಂಬರ ಎಂಡ್ವರೆಗೆ ಒಂದು ಮಳೆ ತುಂಬ ಬರ್ತಿದ್ದರಿಂದ ನೀರಿನ ಅಭಾವ ಉಂಟಾಗ್ತಿರಲಿಲ್ಲ ಈಗ ಹಾಗೆ ಅಲ್ಲ ವರ್ಷದಲ್ಲಿ ಜೂನ್ನಿಂದ ಒಂದು ಮಳೆ ಶುರು ಆದರೆ ಅದು ಒಂದು ಅಕ್ಟೋಬರ ಒಳಗೆ ಮಳೆ ಎಲ್ಲ ನಿಂತೋಗಿರ್ತದೆ ಈಗಿರುವಾಗ ನೀರಿನ ಅಭಾವ ನಮ್ಮ ಒಂದು ಈಗ ತುಂಬ ರೀತಿಯಲ್ಲಿ ಆಗ್ತಾ ಉಂಟು ಹಾಗಿರುವಾಗ ನಾವು ನೀರನ್ನು ಎಷ್ಟು ಬಳಸ್ತೇವೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ರೀತಿಯಲ್ಲಿ ಬಳಸಿಕೊಂಡು ಉಳಿತಾಯದ ರೀತಿಯಲ್ಲಿ ಮಾಡ್ಕೊಂಡು ಬಂದರೆ ಮಾತ್ರ ಮುಂದಿನ ಒಂದು ಇದಕ್ಕೆ ನಮಗೆ ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಹಾಗೆ ನಮ್ಮ ಒಂದು ಮುಂದಿನ ಪೀಳಿಗೆಗೆ ನೀರಿನ ಅಭಾವ ಉಂಟಾಗಬಾರ್ದು ಅನ್ನೋ ರೀತಿಯಲ್ಲಿದ್ದರೆ ನಾವು ನೀರನ್ನು ತುಂಬ ಕಡಿಮೆ ಮತ್ತು ಮಿತವಾಗಿ ಬಳಸ್ಕೊಳ್ತಾ ಬರಬೇಕು ಇದರಿಂದಾಗಿ ನಮಗೆ ತುಂಬ ಪರಿಣಾಮ ಬೀರ್ತಾ ಉಂಟು ಹಾಗಿರುವಾಗ ನೀರನ್ನು ನಾವು ಎಷ್ಟು ಕಡಿಮೆಯಾಗಿ ಬಳಸ್ತೀವೋ ಅಷ್ಟು ರೀತಿಯಲ್ಲಿ ನಮಗೆ ಒಳ್ಳೆಯದು ಮತ್ತು ಜೀವನ ಮುಂದಕ್ಕೆ ಒಳ್ಳೆಯದಾದೀತು